ಸೊಳ್ಳೆ ಅಂದರೆ ದ್ವಾಮಿ ಅಂತಾರೆ ನಮ್ಮ ಕಡೆ ದ್ವಾಮಿ ಹಿಂಗಳಿಂದ ಭಾಳ ಈಗೀಗ ಭಾಳ್ ಡಿಸೀಸ್ ಆಗ್ಲಾಕತ್ತಾವ್ರೀ ಹುಟ್ಟಿದ ಕೂಸಿಗೆ ಸಹಿತೆಕೆ ಡೆಂಗು ಮಲೇರಿಯ ಅವು ಇವು ಭಾಳ ಹೆಚ್ಚಿಗೆ ಆಗ್ಯಾವ ಇದ್ರ ಲಿಂತ ನಾ ಇದು ಎಲ್ಲ ಮಾಡೋದೆ ನಮ್ದು ರೀ ನಮ್ಮದೆ ಇದು ತಪ್ಪು ಆ್ಯಕ್ಚುಲಿ ಇವೆಲ್ಲ ಹೆಂಗೆ ತಡೆಗಟ್ಟಬೇಕು ಅಂತ ಮಾತಾಡು ಅಂತ ಅಂದಾಗ ನಮ್ಗೇನು ತಲೆಗೆ ಬರೋದು ನಾವೂ ಹೆಲ್ದಿ ಆಗಿರಬೇಕು ನಮ್ಮ ಸರೌಂಡಿಂಗ್ ಹೆಲ್ದಿ ಆಗಿ ಇಟ್ಕೋಬೇಕು ಆಮ್ಯಾಲೆ ದು ನಾವು ಸ್ವಚ್ಚ ಮಾಡಾಂಗಿಲ್ಲ ರಿ ಎಲ್ಲ ಅಲ್ಲಿಂದಲ್ಲೇ ಬಿಟ್ಟು ಬಿಡ್ತೀವಿ ನೊಣಗಳು ಅವೇ ಬಂದು ನಮ್ಮ ಸ್ಕಿನ್ ಮ್ಯಾಗೆಲ್ಲ ಕುಂತಾಗ ಅದೇ ಅದರಲಿಂತೆ ಎಲ್ಲ ಡಿಸೀಸ್ ಆಗೋದ್ ಸ್ ಡೆಂಗೂ ಭಾಳ ಬರ್ಲಾತ್ತಾದ್ರೀ ಈಗೀಗ ಅದರಲೆಂತ್ ಡೇಝರ್ ಡೇಂಜರ್ ಡೇಂಜರ್ ಎಲ್ಲೆಲ್ಲೋ ಹೋಗ್ಲಾಕತ್ತಾವ ಐಸಿಯುನಾಗೆ ಅಡ್ಮಿಟ್ ಆಗ್ತಾರ ಅಲ್ಲಿಂದ ಸಾಯ್ತರ ಮನುಷ್ಯರು ಸೊ ಹಂಗೆ ಆಗಬಾಡ್ದು ಅಂತಂತಂತ್ರ ನಾವು ನಮ್ದು ನಾವು ಪ್ರಿಕಾಷನ್ಸ್ ತಗೋಬೇಕಾಗ್ತದೆ ರೀ ನಮ್ದು ನಾವು ಸೆಲ್ಫ್ ಪ್ರಿಕಾಷನ್ಸ್ ತೋಗೋಬೇಕು ಅದಕ್ಕೆ ನಾವೀಗೆಲ್ಲಾ ಚೊಲೋ ಈಗೇನೆ ಎಲ್ಲ ಡಸ್ಟ್ ಬಿನ್ನಾಗೆ ಹಾಕಬೇಕು ಅದರಲಿಂತೆ ಬಳಗ ಎಲ್ಲ ಮನೆ ಬಳಿಯದು ಗಟ್ರ ಇರ್ತವ ಅದರಲಿಂತೆ ಎಲ್ಲ ದ್ವಾಮಿ ಬರೋವ್ ರೀ ಭಾಳ ಹೆಚ್ಚಿಗೆ ಆಮೇಗದು ಗಟ್ರಿಲಿಂತ ಹೊಲಸ ಡಸ್ಟ್ ಬಿನ್ ಅವು ಇವು ಎಲ್ಲ ಹಂಗೆ ಇರ್ತದ ಹಂಗೆ ಆಗಬಾಡ್ದ್ ಅಂತ್ಹೇಳಿ ನಾವೇನು ಮಾಡಬೇಕು ಅದಕ್ಕೆಲ್ಲ ತಡೆಗಟ್ಬೇಕು ಅದೆಲ್ಲ ಸ್ಟಾಪ್ ಮಾಡಿ ಅದೆಲ್ಲ ಸ್ಟಾಪ್ ಮಾಡಿ ನಾವೂ ಎಲ್ಲ ಇದ್ರನಾಗ್ ಡಸ್ಟ್ ಬಿನ್ ಹಾಕ್ಲಾಕೆ ಸ್ಟಾರ್ಟ್ ಮಾಡಬೇಕು ಕ್ಲೀನ್ ಇಟ್ಕೋಬೇಕು ಅಲ್ಲಿ ಇನ್ನು ನಾವು ಎಲ್ಲ ಇಲ್ಲೇ ಇದು ಇಲ್ಲೇ ಚೆಲ್ಲಾದು ಮತ್ತು ಅದೇ ಯೂಸ್ ಮಾಡೋದು ಅದ್ರಲಿಂತೆ ಡೆಂಗೂ ಆಗ್ತದ ಕ್ಲೀನ್ ಇಡಬೇಕು ಆಮೇಗೆ ಅದ್ರಲಿಂತ್ ಬೆನ್ ಈಗ ಬಂದಾದೆ ಅಂತೇಳಿ ಇದೇನು ಡೆಂಗೂ ಅಂತೇಳಿ ಬಿಡ್ಬಾರ್ದು ರೀ ಪ್ರಿಕಾಷನ್ಸ್ ತಗೋಬೇಕು ಡಾಕ್ಟರ್ ಕಡೆ ಹೋಗಬೇಕು ಅವ್ರು ಏನೇನು ಹೇಳ್ತಾರ ಅದೆಲ್ಲ ಕೇಳಿ ಪ್ರಿಕೋಷನ್ಸ್ ತೊಗೊಂಡ್ರೆ ಭಾಳ ಚೊಲೋ ಈಗೀಗ ಸೊಳ್ಳೆಗಳಿಂದ ಈಗ ರೀಸೆಂಟ್ ಕೊರೊನ ಬಂದು ಹೋಯಿತು ಆಮೇಗೆ ಈಗ ಡೆಂಗು ಮಲೇರಿಯಾ ಇವು ಅಂತು ಭಾಳ ಆಗ್ಲಾತಾವ ರೀ ಹುಟ್ಟಿದ ಕೂಸುಗಳಿಗೆ ಜಾಸ್ತಿ ಆಗ್ಲಾಕತಾವ ಈಗೀಗ ಮೊನ್ನೆ ಹಿಂಗೆ ನಮ್ದು ಫ್ರೆಂಡಿಂದು ಬಿ ಐತಿ ರೀ ಎಕ್ಸಾಮ್ ಟೈಮಿಗೆ ಅದೆಲ್ಲ ಬಂತು ಅಂತಂತಂದ್ರೆ ಭಾಳ ಡಿಫಿಕಲ್ಟ್ ಆಗ್ತದೆ ಎಕ್ಸಾಮ್ ಟೈಮಿಗೆ ಇದು ಅಂತಂತಂದ್ರೆ ಡೆಂಗೂ ಹಿಂಗೆಲ್ಲ ಬಂತು ಅಂದ್ರೆ ಏನ್ ಮಾಡ್ಬೇಕು ಎಲ್ಲ ಪೇಪರ್ ಗೀಪರ್ ಎಲ್ಲ ಹೋಗ್ತಾವ ಅನೋ ಸೊ ಅವ ಏನು ಮಾಡಿದ ಅಂತಂತಂದರೆ ಎಲ್ಲೋ ಹೋಗಿದನ್ ರೀ ನೀರು ಚೇಂಜ್ ಆಗಿತ್ತು ಅವ್ನಿಗೆ ಅದ್ರಲಿಂತ್ ಅವ್ನಿಗೆ ಡೆಂಗ್ಯೂ ಬಂತು ಅಲ್ಲಿ ಏನೇನು ಇದ್ದಿರ್ತವ ಎಲ್ಲ ಸ್ಟಾರ್ಟ್ ಆಗ್ಯವೇ ಎಲ್ಲ ದ್ವಾಮಿ ಲಿಂತ ಅದಕ್ಕೆ ನಾವು ಏನು ಹಂಗೆ ಮಾಡಬಾರ್ದು ಭಾಳ ಟ್ರೈ ಮಾಡ್ಕೊತ ಇರಬೇಕು ಹಂಗೆ ಪ್ರಿಕೋಷನ್ ತೊಗೊಳೊದು ಕ್ಲೀನ್ ಆಗಿ ಇರಬೇಕು ನಾವು ಬಟ್ಟೆ ಅದೆಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಕ್ಲೀನ್ ಇರ್ಬೆಕು ರೀ ಒಬ್ರೊಬ್ಬರಿಗೆಲ್ಲ ಗುಟ್ಕಾ ತಿನ್ನಬಾರ್ದು ಎಲ್ಲರದು ಎಲ್ಲ ಇದಕ್ಕೆ ದ್ವಾಮಿ ಆಗಾದಲ್ಲ ಸೊ ಡೆಂಗೂ ಆಗೈತೆ ರೀ ನನ್ನ ಫ್ರೆಂಡಿಗೆ ನಾ ಹೇಳಾಕತಿದ್ನಲ್ಲ ಅವಾಗೇ ಡೆಂಗೂ ಆಗಿದ್ದಕ್ಕೆ ಅವ ಒಟ್ಟು ಕಾಲೇಜ್ಗೆ ಬರಲಿಲ್ಲ ಎಕ್ಸಾಮ್ನು ಎಲ್ಲ ಹೋಯಿತು ಇವು ಕೂಡ್ಲಿಂತ ಹಿಂಗೆ ಎಫೆಕ್ಟ್ ಆಗ್ತವ ನೋಡಿರಿ ಇವು ಓದ್ದೋರ ಮಕ್ಕಳಿಗ್ ಅದೆಲ್ಲ ಜಾಸ್ತಿ ಹಂಗ್ ಆಗಬಾರ್ದು ಅಂತಂದರೆ ಇದ್ರಲಿಂತ್ ನಾವು ದೂರ ಇರಬೇಕು ಆಮೇಗೆ ಬೇರೆಯವ್ರಿಗು ನಾವು ಹೇಳ್ಬೇಕು ರೀ ಇದ್ರ ಬಗ್ಗೆ ಸುಮ್ ಸುಮ್ನೆ ನಾವೇ ಮಾಡ್ಲಾಕೆ ಕುಂತ್ರೆ ಆಗೊಂಗಿಲ್ಲ ಒಬ್ಬರೇ ಮಾಡಿದ್ರಿ ಎಲ್ಲಿ ಆಗ್ತದೆ ಭಾಳ ಜನ ಎಲ್ಲ ಸೇರಿ ಮಾಡಿದ್ರೆ ಆಗ್ತದ ಇದ್ರ ಬಗ್ಗೆ ಎಲ್ಲ ಕಡೆ ಎಷ್ಟು ಜನ ಹೋಗಿ ಹೇಳ್ತಾರೆ ರೀ ಆಮೇಗೆ ಎನ್ ಜಿ ಒ ಕಂಪ್ನಿಸ್ ಇರ್ತಾವೆ ಮನೆ ಮನೆ ಕಡೆ ಹೋಗಿ ಹೇಳ್ತಾರೆ ಅಂತಂದ್ರು ಮಂದಿ ಕೇಳೊಂಗಿಲ್ಲ ಎಲ್ಲ ಅದು ಯೂಸ್ ಮಾಡಿದೆ ಇದು ಯೂಸ್ ಮಾಡಿದೆ ಅಂತ ಹೇಳಿ ಡೆಂಗೂ ಭಾಳ ಆಗ್ತದ ಸೊ ಹಂಗೆ ಆಗಲಾರ್ದಂಗ್ ನಾವು ಟ್ರೈ ಮಾಡಬೇಕು ಅಂತಂತಂದ್ರೆ ನಾವೆಲ್ಲ ನಮ್ಮ ಸ್ಕೂಲ್ಗಳಗಾಗ್ಲಿ ಎಲ್ಲ ಕಡೆ ಆಗಲಿ ಇನ್ಫಾರ್ಮೇಷನ್ ಕೊಡಬೇಕು ಡೆಂಗೂ ಅಂತಂದ್ರೆ ಏನು ಅಂತ ಹೇಳಬೇಕು ಅವರಿಗೆ ಎಲ್ಲ ತಿಳಿಸ್ಕೊಡ್ಬೇಕು ಈಗ ಒಬ್ರು ಮಾಡ್ಕೋತ ಹೋದರೆ ಇನ್ನೊಬ್ರದು ನೋಡಿ ಅವ್ರು ಕಲೀತಾರೆ ಅವ್ರ ನೋಡಿ ಇನ್ನೊಬ್ರು ಕಲೀತಾರೆ ಹಿಂಗೇ ಹೆಚ್ಚಿಗೆ ಆಕೋತ್ತ ಹೋದ ಅಂತಂದ್ರೆ ಡೆಂಗೂನು ಕಡ್ಮೆ ಆಗ್ತದೆ ನಂಬಳಿ ಆಮ್ಯಾಗಿಲ್ಲಿ ಪಾಪ್ಯುಲೇಶನ್ ಬಿ ಹೆಚ್ಚದೆ ರೀ ಇಂಡಿಯಾನಾಗೆ ಅದ್ರಲಿಂತೆ ನಾವು ಎಲ್ಲಿ ಕಸ ಎಲ್ಲ ಮನೆಗ್ ಒಂದೊಂದು ಕಸ ಡಬ್ಬಿ ಈಗ ನಮ್ಮ ಮನೆ ಬಲ್ಲಗ ಬರಲಾಕತ್ತಾವಾ ಸೊ ಅದ್ರಾಗ್ ಎಲ್ಲ ವಕಾಟದ್ರೆ ಅಷ್ಟು ಚಾನ್ಸಸ್ ಕಮ್ಮಿ ಇರ್ತಾವೆ ಆಗದು ಈಗ ಅಂತಂತಂದ್ರು ದ್ವಾಮಿ ಭಾಳ ಆಗವೆ ರೀ ಮನೆಯಾಗೆಲ್ಲ ಬಂದಾಗ ಏನೇನು ಅಗರ್ಬತ್ತಿ ಗುಡ್ ನೈಟ್ ಕ್ವಾಯಿಲ್ಗಳು ಆಮೇಗೆ ಫಾಸ್ಟ್ ಕಾರ್ಡ್ಗಳು ಬ್ಯಾಟ್ ಇರ್ತಾವೆ ಅದ್ರಲಿಂತ್ ಆಲ್ಮೊಸ್ಟ್ ಅದ್ರಲಿಂತ್ ನಾವೆಲ್ಲ ಕಚ್ಚಿಸ್ಕೊಳ್ಳೋದ್ರಿಂತ ದೂರ ಇರಬೇಕು ಆಮೇಲೆ ಕಚ್ಚಿಸ್ಕೊಬಾಡದು ಕಚ್ಚಸ್ಕೊಂಡ್ರೆ ನಿಮಗ್ ಏನೇನು ಹಿಂಗೆ ಜ್ವರ ಗಿರ ಬಂತು ಅಂತಂದ್ರೆ ಪಟ್ ಅಂತ ನೀವು ಹೋಗಿ ನೆಗ್ಲೆಟ್ ಮಾಡಲಾರ ಡಾಕ್ಟರಿಗೆ ಹೋಗಿ ನೀವೂ ತೋರಿಸಿರಿ ಅಂದ್ರ ಅವ್ರು ಏನೇನು ನಿಮ್ಗೆ ಹೇಳ್ತಾರೆ ರೆಮಿಡೀಸ್ ಆವಾಗ ನಿಮ್ಮದು ಚೊಲೋ ಆಗ್ತದೆ ನೀವು ನೆಗ್ಲೆಟ್ ಮಾಡ್ಕೊತ ಹೋದಿರಿ ಅಂತಂತಂದ್ರೆ ಅದು ಡೆಂಗೂ ಆಗೆ ಆಗ್ತದೆ ಆಬ್ಬಿಯಸ್ಲಿ ಆಗ್ತದೆ ಸೊ ಹಂಗೇನು ಆಗೋದ್ ಬೇಡ ಅಂತಂತಂದ್ರ ದ್ವಾಮೀ ಕ ಇದು ಇದ್ರಲಿಂತ್ ಎಲ್ಲ ದೂರ ಇರ್ಬೆಕು ರೀ ಈಗೀಗ ಭಾಳ ಆಗಲಾಕತಾವಲ್ಲ ಸೊ ಎಲ್ಲದ್ರಲಿಂದ ದೂರ ಇದ್ರೆ ಚೊಲೋ ಆಮೇಗೆ ನಾವು ಏನು ಇದ್ರಲ್ಲೆ ಬೇರೆಯವ್ರಿಗು ಎಫೆಕ್ಟ್ ಆಗಬಾಡ್ದು ಹುಟ್ಟಿದ ಕೂಸುಗಳ್ ಇರ್ತಾವ ಎಲ್ಲ ಬಾಣ್ತನ ಅದು ಇದು ಮಾಡ್ಲಾಕೆ ಅಂತ್ಹೇಳಿ ಈಗ ಯೂಸ್ಯೂವಲಿ ಊರಿಗೆ ಹೋಗ್ತಾರೆ ರೀ ಅಲ್ಲಿ ಎಲ್ಲ ಫೆಸಿಲಿಟಿಸ್ ಇರೊಂಗಿಲ್ಲ ಗಟ್ರ ನೀರು ಇರ್ತಾವೆ ಎದ್ರೆ ಎಲ್ಲ ಅಲ್ಲಿ ಲಿಂತ ನಾವು ಕೂಸ್ಕೊಳ್ಳಿಕೆ ಪಾಪ ಅವು ಕಡ್ದು ಆಗ್ತವ ಅದ್ರಲಿಂತ ಮಚ್ಚರ್ದು ಅವು ಇವು ಬರ್ತಾವೆ ರೀ ಮ್ಯಾಲೆ ಹಾಕ್ಲಾಕೆ ಅದು ಹಾಕಿ ನೀವು ಮಕ್ಕಳಿಗೆ ಪ್ರಿಕಾಷನ್ಸ್ ಮಾಡಬೇಕು ಇದ್ರಲಿಂತ್ ಡೆಂಗೂ ತಡಿಯೋಕ್ ಆಗ್ತದೆ ಆಮೇಗೆ ಸೊಳ್ಳೆಗಳಂತು ಈ ಎಷ್ಟು ಆಗ್ಯಾವ ಅಂತಂದರೆ ಕೇಳ ಬ್ಯಾಡ ರೀ ಅಲ್ಲೆಲ್ಲ ಅಲ್ಲಿ ನೀರು ಹ ಬಿದ್ದಿರ್ತಾವೆ ಅದನ್ನು ಆಗ್ತದೆ ಭಾಳ ನಾವು ವೇಸ್ಟ್ ಮಾಡ್ತೀವಿ ರೀ ಎಲ್ಲ ನಮ್ಮಲಿಂತೆ ಇದು ಮಿಸ್ಟೇಕ್ ಆಗೋದು ನಾವೇ ಸರಿ ಪಡಿಸಿಕೋಬೇಕು ಸಮಾಜ ಒಂದು ಒಳ್ಳೇ ಸಮಾಜ ಆಗ್ಬೇಕಂತಂದ್ರೆ ಅದಕ್ಕೆ ನಾವು ಎಲ್ಲರೂ ಸೇರಿದು ತಡಿಬೇಕು ಅಂತಂತಂದ್ರೆ ನಾವು ಡೆಂಗೂದ್ಲಿಂತ ದೂರ ಇರಬೇಕು ಅಂತಂತಂದ್ರೆ ನಾವೆಲ್ಲ ದ್ವಾಮಿ ಕ ದ್ವಾಮಿಗಳು ಹುಳಗಳಾಗ್ಲಿ ಏನೇ ಇರಲಿ ಅದ್ರಲಿಂತ್ ಎಲ್ಲ ದೂರ ಇರ್ಬೇಕು ಅಂತಂತಂದ್ರೆ ನಾವು ಪ್ರಿಕಾಷನ್ಸ್ ತೊಗೊಳ್ಳೇಬೇಕು ಆಮೇಗ ಅದ್ರಲ್ಲಿಂತ ಎಲ್ಲ ದೂರ ಇರ್ಬೇರು ರೀ ಗುಡ್ ನೈಟ್ ಕ್ವಾಯ್ಲ್ ಅದು ಆಗಲಿ ಇದು ಆಗಲಿ ನಮಗೆ ಎಫೆಕ್ಟ್ ಆಗ್ಲಾರ್ದಂಗೆ ಹಚ್ಚಬೇಕು ಆಮೇಗೆ ಒಟ್ಟ ಹಿಂಗೆ ಮಕ್ಕಳಿಗ್ ಏನು ಪ್ರಾಬ್ಲಮ್ ಆಗ್ಲಾರ್ದಂಗ ನೋಡ್ಕೊಂಡ್ರೆ ಚಂದ ಫಾಸ್ಟ್ ಕಾರ್ಡ್ ಸಿಗ್ತಾವ ರೀ ಈಗೇನು ಎಲ್ಲ ಕಡೆ ಸಿಗ್ತವೆ ನೆಗ್ಲೆಟ್ ಮಾಡ್ಕೊಂಡು ಕೂಡಬ್ಯಾಡ್ದು ಆಮೇಗೆ ಯಾವತ್ತು ನಾವು ಸೇಫ್ನ್ಯಾಗೆ ಇರ್ಬೇಕು ರೀ ಭಾಳ ದ್ವಾಮಿ ಕಚ್ಚಿಸ್ಕೊಂಡ್ರು ಡೆಂಗೂ ಆಗ್ತವ ಹಿಂಗೇ ನೋಡಿರಿ ಓದೋವ್ರಿಗೆ ಗೆಲ್ಲಾ ಎಫೆಕ್ಟ್ ಆಗೋದು ಈಗ ನಾಳೆ ಏನನ ಒಂದು ಸ್ಪೆಷಲ್ ಇವೆಂಟ್ ಅದ ಏನನ ಆಯಿತು ಅವು ಕಚ್ಚಿಸ್ಕೊಂಡಿದ್ದು ಅದು ಸುಮ್ಮನೆ ಯಾಕೆ ಅವೆಲ್ಲ ರಿಸ್ಕ್ ತೊಗೋಬೇಕು ಅಂತಂತಂದ್ರೆ ಈಗ ನಾವು ಮಾಡೋಕೆ ಹೊತಂತಂದ್ರೆ ನಮ್ಮ ಹಿಂದಿನವರು ಕಲೀತಾರೆ ಇನ್ನೊಬ್ಬರು ಕಲೀತಾರೆ ಅಂತ ಅಂದ್ಮೇಲೆ ನಾವು ಮಾಡಬೇಕು ಡೆಂಗೂ ಬಂತು ಅಂತಂತಂದ್ರೆ ಪ್ರಿಕಾಷನ್ಸ್ ತೊಗೋಬೇಕು ರೀ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಅವರಿಗೆಲ್ಲ ತೋರಿಸಿ ಎಲ್ಲ ಮಾಡಿ ಚೊಲೋತ್ನಾಗೆ ನಾವು ಇದ್ವೀ ಅಂತಂತಂದ್ರೆ ಡೆಂಗೂ ನಾವು ತಡಿಬೋದು ಆಮೇಗೆ ಮೇನ್ ಇದರಕ್ ಬರದೇ ನಾ ಮತ್ತು ಮತ್ತು ಅದೇ ಹೇಳ್ತೀನಿ ಕ್ಲೀನ್ಲೀನೆಸ್ಸು ನಾವು ನಮ್ದು ಎಷ್ಟು ಸುತ್ತಮುತ್ತ ಎಷ್ಟು ಕ್ಲೀನ್ ಇಟ್ಕೊಂಡು ವಾತಾವರಣ ಕ್ಲೀನು ಇತ್ತು ಅಂತಂತಂದ್ರೆ ನಮ್ದು ದಿನ ಏನು ನಮ್ಗೆ ಕೆಲಸ ಇರ್ತವೆ ಎಲ್ಲಾ ಚೊಲೋ ಆಗ್ತದ ಆಮೇಗೆ ಎಲ್ಲರಿಗು ಏನು ಅದ್ರಲಿಂತ ಅಪಾಯ ಆಗೊಂಗಿಲ್ಲ ಭಾಳ ಚಂದ ನಾವು ಇರಬೇಕು ಇರ್ತೀವಿ ಆಮೇಗೆ ಈಗ ಸಮ್ಮರ್ ಬಿಸಿ ಬೇಸ್ಗಿನಾಗ ಅಂತಂತಂದ್ರೆ ರಾತ್ರಿ ದ್ವಾಮಿ ಭಾಳ ಬರ್ತಾವ ರೀ ಭಾಳ ಕಿಟಕಿ ಅದೆಲ್ಲ ಖುಲ್ಲ ಇಡ್ತೀವಿ ಮಣ್ಣಿಗೋಳು ಬಲೆಯಲ್ಲನ ಅಲ್ಲಿ ಅವು ಇರ್ತಾವ ಅವು ಕುಡಿದೆಲ್ಲ ಸ್ವಲ್ಪ್ ಕ್ಲೋಸ್ ಆಗು ಹಂಗೆ ಮಾಡಿರಿ ಆಮೇಗೆ ದ್ವಾ ಎಲ್ಲ ಈಗ ಈಗಂತು ಮನೆಗೆ ಎಲ್ಲ ಡಸ್ಟ್ ಬಿನ್ ಬರಲಾಕತ್ತಾವ ಅವು ಎಲ್ಲ ಬೇರೆಯವ್ರಿಗೆ ಕೊಡಿರಿ ಹಾಕಿರಿ ಅದ್ರಾಗೆ ಬೇರೆ ಬೇರೆ ಚಲ್ಲಾದ್ರಲಿಂತ್ ನಿಮಗು ಎಫೆಕ್ಟ್ ಆಗ್ತದೆ ಅವರಿಗೂ ಎಫೆಕ್ಟ್ ಆಗ್ತದೆ ಇವೆಲ್ಲ ಮಾಡೋದೇ ಬೇಡ ಆಮೇಗೆ ಎಲ್ಲಿಂದ ಎಲ್ಲಿಂದೋ ತಿಂಡಿ ತರ್ತೀವಿ ಅದ್ರ ಮ್ಯಾಗೆ ಎಷ್ಟು ಹೊರಗಿನ ತಿಂಡಿ ತರ್ತೀವಿ ರಿ ನಾವು ಅದ್ರ ಮ್ಯಾಗೆಲ್ಲ ಎಷ್ಟೆಷ್ಟು ದ್ವಾಮಿಗಳು ನೊಣಗಳು ಎಲ್ಲ ಕುಂತು ಹೋಗಿರ್ತಾವೆ ಇವುಕ್ಕೆ ಡೆಂಗೂ ಬರೋದ್ ರೀ ಎಲ್ಲ ಹೊರಗಿಂದು ತಿನ್ನೊದು ಭಾಳ ಪದಾರ್ಥಗಳು ಎಣ್ಣೆ ಚರಂಗ್ ಗಿರಂಗಿಲ್ಲಾ ಅದ್ರಲಿಂತೆ ಬರ್ತಾವ ಆಲ್ಮೋಸ್ಟ್ ಈಗ ನಾವು ಅದು ಬಿ ಕಡ್ಮೆ ಮಾಡಬೇಕು ತಿನ್ನೊದು ಖರೇ ಅಂತಂದ್ರೆ ಕಡ್ಮೆ ಮಾಡಿದ್ವಿ ಅಂತಂತಂದ್ರೆ ನೀವು ಡೆಂಗೂಲಿಂತ ಎಲ್ಲ ನಾವು ದೂರ ಇರ್ತೀವಿ